ಗ್ರಾಮಾಂತರದಲ್ಲೀ ಕ್ರೀಡೆ ಅಂತ ಹೇಳಿದಾಗ ಸಾಂಪ್ರದಾಯಿಕ ಕ್ರೀಡೆ ಅಂತ ಹೇಳುವುದಾದರೆ ಉದಾಹರ್ಣೆಗೆ ಒಂದು ಕಬಡ್ಡಿ ಅಂತ ಹೇಳ್ತೀನಿ ಒಂದು ಕೋಕೋ ಅಂತ ಕೊಕ್ಕೋ ಅಂತ ಹೇಳ್ತೀವಿ ಇದೊಂದು ಇದು ಎರಡು ಸಹ ಮಣ್ಣಿನ ಸೊಗಡನ್ನು ಹೆಚ್ಚಿಸುತ್ತದೆ ಹಾಗೇ ಕೋಕ್ಕೋ ಈ ಕಬಡ್ಡಿ ಅಲ್ಲಿ ಆರು ಜನ ಒಂದು ಗುಂಪು ಇನ್ನು ಆರು ಜನ ಇನ್ನೊಂದು ಗುಂಪನ್ನು ಇರ್ತವೆ ಇದು ದೇಶಿ ಉಡುಪನ್ನೆ ಧರಿಸಿ ಆಟವಾಡುತ್ತಾರೆ ಬೇರೆ ಚಪ್ಪಲಿ ಆಗಲಿ ಯಾವ್ದು ಅವಶ್ಯಕತೆಯೂ ಇರುವುದಿಲ್ಲ ಇದರಿಂದ ನಮ್ಮದೆ ಇದ್ದಾ ಬಟ್ಟೆಯಲ್ಲೆ ಹಾಕ್ಕೊಂಡು ನಾವು ಆಟವಾಡ್ಬೋದು ಅಂದರೆ ನಾನು ಉದಾಹರ್ಣೆ ಹೇಳೋದಂದ್ರೆ ಕ್ರಿಕೆಟು ಅದಕ್ಕೆ ಈಗ ಅದರದ್ದೇ ಆದ ಉಡುಪನ್ನು ಬೇರೆನೇ ತರಬೇಕಾಗುತ್ತೆ ಅದರ ಮಾ ಇದು ತಲೆಗೆ ಹಾಕೋ ಇದು ಹೆಲ್ಮೆಟ್ ಆಗಲೀ ಉಡುಪು ಅದೆಲ್ಲ ಇರುತ್ತೆ ಇದರಲ್ಲಿ ಯಾವುದೇ ಅದರ ಅವಶ್ಯಕತೆಯೂ ಇರುವುದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಮತ್ತು ಕೋಕೋ ಹಾಗೂ ದೇಶಿಯ ಒಂದು ಸಾಂಸ್ಕೃತಿಕ ಸಾಂಪ್ರದಾಯಿಕವಾಗಿ ಮಹತ್ತರವಾದ ಪಾತ್ರವನ್ನು ವಹಿಸಿದೆ ಮತ್ತು ಉದಾಹರ್ಣೆಯಾಗಿ ಒಂದು ಹೇಳಬೇಕಂದ್ರೆ ನಮ್ಮದೂ ಇದು ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಪ್ರದೇಶದಲ್ಲೂ ಉಡುಪಿ ದಕ್ಷಿಣ ಕನ್ನಡ ಅಲ್ಲಿರುವ ಕಂಬಳ ಎಂಬ ಒಂದು ಕ್ರೀಡೆ ಥರ ಇದೆ ಅದನ್ನು ಏನು ಮಾಡ್ತಾರಂದರೆ ಕಂಬಳ ಎರಡು ಎತ್ತನ್ನು ಕ ಕ ಇದು ಕಟ್ಟಿ ನೀರಿಗೆ ಕೆಸರು ಕೆಸರಿಗೆ ಓಡಿಸುವುದು ಅದನ್ನು ಓಡಿಸುತ್ತಾರೆ ಹಾಂ ಅದರಿಂದ ಯಾರು ಮೊದಲು ಬರುತ್ತಾರೆ ಅವರಿಗೆ ಬಹುಮಾನ ಆಗಿ ಕೊಡುತ್ತಾರೆ ಅದು ಒಂದು ಕಂಬಳ ಎನ್ನುವುದು ಒಂದು ಅದೊಂದು ಕ್ರೀಡೆ ಗ್ರಾಮಾಂತರ ಕ್ರೀಡೆ ಆಗಿದೆ ಸಾಂಪ್ರದಾಯಿಕವಾಗಿದೆ ಹಾಗಾಗಿ ಇದೂ ನಮ್ಮ ಇದಕ್ಕೆ ಯಾವುದು ಅಂದರೆ ನಮ್ಮ ಕ್ರೀಡೆಗೆ ಹೆಸರುವಾಸಿ ಆಗಿದೆ ನಮ್ಮ ಪರಿಸರದ ಮಣ್ಣು ಎತ್ತಿ ಹಿಡಿಯುತ್ತವೆ ಹಾಗೇ ಪ್ರಾದೇಶಿಕ ಪರಿಸರ ಗುರುತನ್ನು ಸಹ ಹೇಳುತ್ತದೆ ಅಂತ ಹೇಳ್ಬೋದು